ನಾನು ಇತ್ತೀಚಿನ ದಿನಗಳಲ್ಲಿ ಮತ್ತು ಸಂಗತಿಗಳನ್ನ ನಡೆದಿರೋದ್ನ ನ ನೋಡಿರೋದನ್ನ ನಾನು ವೃತ್ತಿಯಾಗಿ ಬರೀತೀನಿ ನಿಭಾಯಿಸ್ತೀನಿ ನನ್ನ ನಾನು ಹೇಗೆ ಬರೀತೀನಿ ಅಂದರೆ ಮತ್ತು ಇವಾಗ ಹಲವಾರು ನ್ಯೂಸ್ ಪೇಪರಲ್ಲಿ ಬಂದಿರುವಂಥದ್ದು ಮತ್ತು ತಿರ್ಗಿ ಮಾಧ್ಯಮದಲ್ಲಿ ಬಂದಿರುವಂಥದ್ದು ಅವನ್ನೆಲ್ಲವನ್ನು ನೋಡ್ಬುಟ್ಟು ಒಳ್ಳೊಳ್ಳೆಯ ಸಂಗತಿಗಳ್ನೆಲ್ಲ ತಿಳ್ಕಂಬಿಟ್ಟು ನಾನು ಬರವಣಿಗೆ ಮೂಲಕ ಬರೀತೀನಿ ಮ ಮತ್ತು ಮ ಮತ್ತು ಒಳ್ಳೊಳ್ಳೆಯ ಸಂಗತಿಗಳ್ನ ನಾನು ಹುಡುಕ್ತೀನಿ ಬೇರೆ ಬೇರೆ ಸಂಗತಿಗಳು ಬರೋ ಅವನ್ನೆಲ್ಲ ಹುಡುಕಿ ನಾನು ಬರಿಯಲ್ಲ ಒಳ್ಳೊಳ್ಳೆಯ ಈ ಸಂಗತಿಗಳು ಇದ್ದರೆ ಮಾತ್ರ ನಾನು ಬರವಣಿಗೆ ಮೂಲಕದಲ್ಲಿ ನಾನು ಬರೆಯದು ಒಳ್ಳೊಳ್ಳೆಯ ಪಾಯಿಂಟ್ಸ್ಗಳನ್ನ ಹುಡುಕಿ ಬರ್ದು ಆಮೇಲೆ ಎಲ್ಲರಿಗು ಸಂಗತಿಗಳ್ನ ತೋರಿಸ್ತೀನಿ ಒಳ್ಳೆಯ ಬರವಣ್ಗೆ ಮೂಲ್ಕಯೆಲ್ಲ ಬರ್ದು ತೋರಿಸ್ತೀನಿ ಆಮೇಲೆ ಮ ಮತ್ತು ತಿರ್ಗಿ ಇದರಲ್ಲಿ ಭಾಳಷ್ಟು ಸಂಗತಿಗಳು ಸಿಗ್ತವೆ ನ್ಯೂಸ್ ಪೇಪರಾಗಲಿ ಬರೆಯೋದಕ್ಕೆ ನಮಗೆ ಮತ್ತು ತಿರ್ಗಿ ಮಾಧ್ಯಮಾಗಲಿ ಈ ಫೋನಲ್ಲಿ ಏನು ಬೇಕಾದ್ರು ಹುಡ್ಕುದ್ರು ಸಿಗ್ತಾವೆ ಆಮೇಲೆ ನಾನು ನಾನು ಒಳ್ಳೊಳ್ಳೆಯ ಸಂಗತಿಗಳ್ನ ಬರೆಯೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಮತ್ತೆ ತಿರ್ಗಿ ನಾನು ಎಲ್ಲೆಲ್ಲಿ ಹೊ ಮತ್ತು ನಾನು ಇವನ್ನೆಲ್ಲ ಬರೆಯಕ್ಕೆ ಭಾಳಷ್ಟು ಸ್ಥಳಗಳಿವೆ ಅದರಲ್ಲಿ ಮ ಮನೆ ಫಸ್ಟು ಮ ಮನೆಯೇ ಮೊದಲ ಪಾಠ ಶಾಲೆ ಎರಡನೇಯದಾಗಿ ಗ್ರಂಥಾಲಯ ಗ್ರಂಥಾಲಯದಲ್ಲಿ ಹೋಗಿ ಅಲ್ಲೂ ವಿಶಾಲವಾಗಿ ಕೂತ್ಕಂಡು ನ ನಾವು ಒಳ್ಳೊಳ್ಳೆಯ ಕಾದಂಬರಿಗಳು ಬರವಣಿಗೆ ಮತ್ತು ಸಂಗತಿಗಳ್ನೆಲ್ಲ ಬರಿಬೋದು ಆಮೇಲೆ ಬುಕ್ ನೋಡ್ಕಂಡು ಮತ್ತು ಇನ್ನೊಂದೆರಡು ಪಾಯಿಂಟ್ಸ್ ಇಲ್ಲಾಂದರು ನನ್ನ ನಾವು ಅದಕ್ಕೆ ಒಳ್ಳೊಳ್ಳೆಯ ಬರವಣಿಗೆ ಮೂಲಕ ಸಂಗತಿಗಳ್ನ ಯಾಡ್ ಮಾಡ್ಬೋದು ಮತ್ತೆ ತಿರ್ಗಿ ಮೂರನೇದಾಗಿ ನನ್ನ ನಾವು ಪರಿಸರ ವಿಶಾಲವಾದಂತ ಪರಿಸರ ಗಾಳಿ ಮತ್ತು ನೆರಳು ಬೀಳೋಂತ ಪ್ಲೇಸಿನಲ್ಲಿ ಕೂತ್ಕಂಡು ಆರಾಮಾಗಿ ಅಂಥ ಸ್ಥಳ ನಮಗೆ ಎಲ್ಲೂ ಸಿಗಲ್ಲ ಮಾಡೋದಕ್ಕೆ ಆರಾಮಾಗಿ ಆ ಸ್ಥಳ್ದಲ್ಲಿ ಕೂತ್ಕಂಡೆ ನಾವು ಒಳ್ಳೆಯ ನೇಚರ್ ಮತ್ತು ಈ ಟೈಮಿಗೆ ಇಂಥ ಗಾಳಿ ಬರ್ತದೆ ಅದ್ರ ಬಗ್ಗೆಯು ಒಳ್ಳೊಳ್ಳೆಯ ಸಂಗತಿಗಳು ಬರಿಬೋದು ಯೋಚನೆ ಮಾಡಿ ಭಾಳಷ್ಟ ಇದ್ದಾವೆ ಮತ್ತು ಇವೆಲ್ಲ ಸ್ಥಳಗಳಲ್ಲಿ ನಾನು ನಾನು ಕು ಕೂತ್ಕೊಂಡು ಒಳ್ಳೊಳ್ಳೆಯ ಬರವಣಿಗೆ ಮೂಲಕ ಸಂಗತಿಗಳನ್ನು ಬರೀತೀನಿ